ನಾವು ಸಂಭ್ರಮದಿಂದ ಆಚರಿಸುವ ಹಬ್ಬಗಳು ಎಂತೆಂದರೆ ಗಣೇಶ ಹಬ್ಬ ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ನವರಾತ್ರಿ ಹಬ್ಬ ಇತ್ಯಾದಿ ಇತ್ಯಾದಿ ಏಕೆಂದರೆ ಹಿಂದೂ ಸಮಾಜದಲ್ಲಿ ಬೇರೆ ಸಮಾಜಕ್ಕೆ ಬೇರೆ ಧರ್ಮಕ್ಕೆ ಹೋಲಿಸಿಕೊಂಡರೆ ಆ ಹಬ್ಬಗಳು ಸಂಭ್ರಮಗಳು ಜಾಸ್ತಿ ಅಂತನೇ ಹೇಳ್ಬೋದು ಈಗ ಮುಸ್ಲಿಮ್ ಸಮುದಾಯ ಅಥವಾ ಮುಸ್ಲಿಮ್ ಧರ್ಮವನ್ನು ತೆಗೆದುಕೊಂಡರೆ ಕೇವಲ ಅವರಲ್ಲಿ ರಂಜಾನ್ ಅಥವಾ ಬಕ್ರೀದ್ ಹೀಗೆ ಎರಡು ಮೂರು ಹಬ್ಬಗಳಿರುತ್ತದೆ ಕ್ರಿಶ್ಚಿಯನ್ಸ್ ಅಂದರೆ ಕ್ರಿಸ್ಮಸ್ ಹಾಗೆ ಇರುತ್ತದೆ ಆದ್ರೆ ನಮ್ಮ ಹಿಂದೂ ಸಮಾಜದಲ್ಲಿ ಅನೇಕ ಧರ್ಮಗಳು ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬಗಳೂ ಇದೆ ಅದರಲ್ಲಿ ಮುಖ್ಯವಾಗಿ ಗಣೇಶ ಹಬ್ಬ ನನ್ನ ಹಬ್ಬವನ್ನು ನಾವು ನೆನೆಸಿಕೊಳ್ಳುವುದಾದರೆ ಏಕೆಂದರೆ ಮೊದಲಿಗೆ ಬರುವುದೇ ಗಣೇಶ ಹಬ್ಬ ಈ ಒಂದು ಶ್ರಾವಣ ಮಾಸದಲ್ಲಿ ಗಣೇಶ ಹಬ್ಬ ಬರುತ್ತದೆ ಈ ಗಣೇಶ ಹಬ್ಬ ಬಂದಿತೆಂದರೆ ಕೇವಲ ದೊಡ್ಡವರಿಗಷ್ಟೇ ಅಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಸಂಭ್ರಮವೋ ಸಂಭ್ರಮ ಏಕೆಂದರೆ ಈ ಗಣೇಶ ಹಬ್ಬವನ್ನ ಒಂದು ಸಾಮೂಹಿಕ ಉತ್ಸವವಾಗಿ ಆಚರಿಸಲಾಗುತ್ತದೆ ಈ ಸಾಮೂಹಿಕ ಉತ್ಸವ ಯಾವಾಗಿಂದ ಆಚರಿಸಲಾಯಿತು ಯಾವಾಗಿಂದ ಪ್ರಾರಂಬವಾಯಿತು ಅಂತ ಹೇಳಬೇಕೆಂದರೆ ಇದು ಸ್ವತಂತ್ರಕ್ಕೆ ಮುಂಚೆ ಅಂದರೆ ಸ್ವತಂತ್ರ ಪೂರ್ವ ಲಾಲಾ ಲಜಪತ್ ರಾಯರು ಬಾಲ ಗಂಗಾಧರ್ ತಿಲಕರು ಹೀಗೆ ಅನೇಕ ರಾಷ್ಟ್ರೀಯ ನಾಯಕರು ಸೇರಿ ಈ ಉತ್ಸವವನ್ನು ಆಚರಿಸಿದರು ಏಕೆ ಆಚರಿಸಿದರು ಎಂದರೆ ನೂರಾರು ಜನಗಳು ಒಂದೆಡೆ ಸೇರಿ ಹಬ್ಬವನ್ನ ಆಚರಿಸುವುದರಿಂದ ಭ್ರಾತೃತ್ವ ಅಂದರೆ ಸಹೋದರ ಸಹೋದರಿಯರ ಭಾವನೆ ಬೆಳೆಯುತ್ತದೆ ಎನ್ನುವ ಕಾರಣದಿಂದ ಈ ಒಂದು ಗಣೇಶ ಉತ್ಸವವನ್ನು ಸ್ವತಂತ್ರ ಪೂರ್ವದಲ್ಲೇ ಪ್ರಾರಂಭಿಸಿದರು ನಂತರ ಈ ಒಂದು ಗಣೇಶ ಹಬ್ಬದ ಆಚರಣೆ ಅಂದು ಆ ರೀತಿಯಲ್ಲಿ ಪ್ರಾರಂಭವಾದ ಈ ಉತ್ಸವ ಈಗ ಇದು ಒಂದು ಸಂಪ್ರದಾಯವಾಗಿ ಮಾರ್ಪಟ್ಟಿದೆ ಈ ಒಂದು ಗಣೇಶ ಹಬ್ಬವು ಎಲ್ಲ ಕಡೆಗಳಲ್ಲಿ ಎಲ್ಲ ಊರುಗಳಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಗಣೇಶ ಹಬ್ಬದ ದಿನ ವಿಶೇಷವಾಗಿ ಗೌರೀ ಮತ್ತು ಗಣೇಶನನ್ನ ಆರ ಆರತಿಯ ಮೂಲ ಮೂಲಕ ಪೂಜೆಯನ್ನು ಮಾಡುವುದರ ಮೂಲಕ ಮನೆಗೆ ಕರೆದುಕೊಂಡು ಬರುತ್ತೇವೆ ಅಷ್ಟೇ ಅಲ್ಲದೇ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮತ್ತು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇದನ್ನ ಅತ್ಯಂತ ಆಚರಣೆಯಿಂದ ಸಂತೋಷದಿಂದ ಆಚರಿಸುತ್ತಾರೆ ಉದಾಹರಣೆಗೆ ನಾವು ಮೊನ್ನೆ ಟಿ ವಿಗಳಲ್ಲಿ ನೋಡಿರುವ ಹಾಗೆ ಶಿಲ್ಪಾ ಶೆಟ್ಟಿ ಹಿಂದಿ ನಟಿ ಅವರ ಮನೆಯಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಗಣೇಶ ಹಬ್ಬವನ್ನ ಆಚರಿಸಿದರು ಈ ಗಣೇಶನನ್ನ ತೆಗೆದುಕೊಂಡು ಬರುವಾಗ ಕೂಡ ಅನೇಕ ನೀತಿ ನಿಯಮಗಳನ್ನು ಆಚರಿಸುತ್ತಾರೆ ಇದರ ಜೊತೆಗೆ ತಂದ ಮೇಲೆ ಕೂಡ ಹೇಗೆ ಆ ಗಣಪತಿಯನ್ನು ಬರಮಾಡಿಕೊಳ್ಳಬೇಕು ಅದನ್ನು ಹೇಗೆ ಆಚರಿಸಿಕೊಳ್ಳಬೇಕು ಮತ್ತು ದೇವಸ್ಥಾನಗಳಲ್ಲಿ ಈ ಗಣೇಶನನ್ನ ಕೂಡಿಸಿದಾಗ ಒಂಬತ್ತು ದಿನ ಅಥವಾ ಎಂಟು ದಿನ ಆ ಒಂದು ದೇವಸ್ಥಾನಗಳಲ್ಲಿ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ದೇವಸ್ಥಾನದವರು ಆಯೋಜಿಸಿರುತ್ತಾರೆ ಪ್ರತಿಯೊಂದು ದಿನ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ ಉದಾಹರಣೆಗೆ ಒಂದು ದಿನ ಹಾಡುಗಾರಿಕೆ ಇದ್ದರೆ ಇನ್ನೊಂದು ದಿನ ನೃತ್ಯವಿರುತ್ತದೆ ನಾಟಕವಿರುತ್ತದೆ ಹಾಸ್ಯ ಕಾರ್ಯಕ್ರಮ ಲಘು ಸಂಗೀತ ಜನಪದ ಗೀತೆ ಹೀಗೆ ವಿವಿಧ ಕಾರ್ಯಕ್ರಮಗಳು ಇರುತ್ತದೆ ಕೊನೆಯಲ್ಲಿ ಈ ಒಂದು ಗಣಪತಿ ಹಬ್ಬ ಮುಗಿದ ನಂತರ ಎಂಟು ದಿನ ಒಂಬತ್ತು ದಿನದ ನಂತರ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಲಾಗುತ್ತದೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಆಹಾರವೆಂದರೆ ಸಿಹಿ ಕಡ್ಬು ಜೊತೆಗೆ ಅನೇಕ ಭಕ್ಷ್ಯ ಭೋಜನಗಳಿಗೂ ಕೂಡ ಗಣಪನಿಗೆ ತುಂಬ ಇಷ್ಟ ಗಣೇಶನಿಗೆ ಎಡೆಯ ರೂಪದಲ್ಲಿ ಅನೇಕ ಸಿಹಿ ತಿಂಡಿಗಳನ್ನು ಕೂಡ ಮಾಡಲಾಗುತ್ತದೆ ಉದಾಹರಣೆಗೆ ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ಚಕ್ಕುಲಿ ಕೋಡುಬಳೆ ಈ ರೀತಿ ಅನೇಕ ರೀತಿಯ ತಿಂಡಿಗಳನ್ನು ಗಣೇಶನ ಮುಂದೆ ಎಡೆಯ ರೂಪದಲ್ಲಿ ಇಡುತ್ತಾರೆ ಇಟ್ಟು ಅದನ್ನು ಅತ್ಯಂತ ಪ್ರೀತಿಯಿಂದ ಒಂದು ಕಡೆ ನೋಡಿದರೆ ಮಗುವಿನ ರೂಪದಲ್ಲಿ ಆರಾಧಿಸುತ್ತೇವೆ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ತಂದೆಯ ರೂಪದಲ್ಲಿ ಆರಾಧಿಸುತ್ತೇವೆ ಗಣೇಶನನ್ನು ತೆಗೆದುಕೊಂಡು ಬರುವಾಗ ಎಲ್ಲರೂ ಕೂಡ ಮನೆಯವರೆಲ್ಲರೂ ಸಂಭ್ರಮಿಸುತ್ತಾರೆ ಅದೇ ರೀತಿ ವಿಸರ್ಜನೆಯನ್ನು ಮಾಡುವಾಗ ನಮ್ಮ ಮನೆಯ ಒಬ್ಬ ವ್ಯಕ್ತಿ ನನ್ನ ಪ್ರೀತಿಪಾತ್ರವಾದ ಒಬ್ಬ ವ್ಯಕ್ತಿ ಮನೆಯಿಂದ ಹೋಗುವಷ್ಟು ದುಃಖವಾಗುತ್ತದೆ ಈ ರೀತಿ ಗಣೇಶ ಹಬ್ಬವನ್ನ ಆಚರಿಸಲಾಗುತ್ತದೆ ಈ ಒಂದು ಗಣೇಶ ಹಬ್ಬವು ಪೌರಾಣಿಕ ಕಾಲಗಳಿಂದ ನಾವು ನೋಡುವುದಾದರೆ ಇದು ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ನಡೆದಂತಹ ಘಟನೆಯಿಂದ ಈ ಒಂದು ಗಣೇಶ ಹಬ್ಬ ಆರಂಭವಾಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಪಾರ್ವತಿಯು ಸ್ನಾನಕ್ಕೆ ಹೋದಾಗ ಗಣಪತಿಯನ್ನು ಕಾವಲು ಕಾಯಲು ಹೇಳಿರುತ್ತಾಳೆ ಆಗ ಶಿವನು ಮನೆಗೆ ಬರುತ್ತಾನೆ ಅಥವಾ ಕೈಲಾಸಕ್ಕೆ ಬರುತ್ತಾನೆ ಆಗ ಶಿವನನ್ನು ಗಣಪತಿಯು ಹೋಗಲು ಒಳಗಡೆ ಹೋಗಲು ಬಿಡುವುದಿಲ್ಲ ಆಗ ಶಿವನು ಗಣಪತಿಗೆ ಎಷ್ಟೋ ರೀತಿಯಲ್ಲಿ ಹೇಳುತ್ತಾನೆ ನಾನು ಗ ಪಾರ್ವತಿಯ ಪತಿ ಇತ್ಯಾದಿಯಾಗಿ ಆದರೂ ಕೂಡ ಗಣಪತಿಯು ತಾಯಿ ಹೇಳಿರುವುದನ್ನು ನಾನು ಪಾಲಿಸುತ್ತೇನೆ ನಾನು ನಿನಗೆ ಒಳಗಡೆ ಬಿಡುವುದಿಲ್ಲ ಎಂದು ತುಂಬ ಹಠವನ್ನ ಮಾಡುತ್ತಾನೆ ಸಿಟ್ಟಿಗೆದ್ದ ಪರಮಶಿವ ಅಥವಾ ಪರಮಾತ್ಮ ಅವನನ್ನು ತನ್ನ ತ್ರಿಶೂಲದಿಂದ ತನ್ನ ಕತ್ತನ್ನು ಕತ್ತರಿಸಿ ಬಿಸಾಕುತ್ತಾನೆ ಈ ಸಮಯದಲ್ಲಿ ಪಾರ್ವತಿ ಮಾತೆಯು ತನ್ನ ಸ್ನಾನವನ್ನು ಮುಗಿಸಿ ಕೈಲಾಸದಿಂದ ಕೈಲಿ ಹೊರಗಡೆ ಬರುತ್ತಾಳೆ ಶೌಚಗೃಹದಿಂದ ಹೊರಗಡೆ ಬರುತ್ತಾಳೆ ಆಗ ಅವರ ಮಗನ ದೇಹ ರುಂಡ ಮತ್ತು ಮುಂಡಗಳು ಎರಡು ಭಾಗವಾಗಿರುವುದನ್ನು ನೋಡಿ ಅತ್ಯಂತ ದುಃಖಿತವಾಗುತ್ತಾಳೆ ಆಗ ರೋದಿಸುತ್ತಾ ತನ್ನ ಗಂಡನಾದ ಅಥವಾ ಪತಿಯಾದ ಶಿವನ ಕಾಲನ್ನು ಇಡುತ್ತಾ ಬೇಡಿಕೊಳ್ಳುತ್ತಾನೆ ನಾನು ನನ್ನ ನಾನು ಹೇಳಿದಂತೆ ನನ್ನ ಮಗನು ಪಾಲಿಸಿದ ಇದರಲ್ಲಿ ಅವನ ತಪ್ಪೇನು ಇಲ್ಲ ದಯವಿಟ್ಟು ಅವರಿಗೆ ಪುನರ್ ಪುನರ್ಜೀವನ ನೀಡಿ ಪುನರ್ಜೀವ ನೀಡು ಅಂದುಬಿಟ್ಟು ಬೇಡಿಕೊಂಡಾಗ ಶಿವನು ಅವಳ ಕಣ್ಣೀರಿಗೆ ಕರಗಿ ಅವನಿಗೆ ರಕ್ಷಿಸಲು ಏನು ಮಾಡುತ್ತಾಳಂದರೆ ದ್ವಾರಪಾಲಕರನ್ನು ಶಿವನು ಕರೆಸುತ್ತಾನೆ ದ್ವಾರಪಾಲಕರನ್ನು ಕರೆಸಿ ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತಹ ಯಾವುದಾದರೂ ತಲೆಯನ್ನ ಕತ್ತರಿಸಿಕೊಂಡು ಬಾ ಎಂದು ಹೇಳಿ ಕಳಿಸುತ್ತಾನೆ ಆಗ ದ್ವಾರಪಾಲಕರು ಇಡೀ ಬ್ರಹ್ಮಾಂಡವನ್ನು ಎಲ್ಲ ಕಡೆ ಹೊರಟರೂ ನೋಡಿದರೂ ಕೂಡ ಎಲ್ಲೂ ಕೂಡ ಆ ಥರ ತಲೆ ಸಿಗುವುದಿಲ್ಲ ಕೊನೆಗೆ ಒಂದು ಆನೆಯೇ ಮಲಗಿರುವುದು ಕಾಣುತ್ತದೆ ಆ ಆನೆಯ ತಲೆಯನ್ನು ಕತ್ತರಿಸಿ ಗಣಪತಿಗೆ ಸೇರಿಸುತ್ತಾರೆ ನಂತರ ಆ ಒಂದು ಮಗುವಿಗೆ ಜೀವ ಬರುತ್ತದೆ ಈ ರೀತಿ ಗಣಪನ ಮುಖ ಆ ರೀತಿ ಸೊಂಡಿಲಿನಿಂದ ಕೂಡಿರುವಂಥದ್ದು ಆಗುತ್ತದೆ ನಂತರ ಗಣೇಶನ ಒಂದು ಭಕ್ತಿಗೆ ಪ್ರೀತಿಗೆ ಮೆಚ್ಚಿದ ಶಿವನು ಅವನಿಗೆ ಒಂದು ವರವನ್ನು ಕೊಡುತ್ತಾನೆ ನೀನು ಭೂಲೋಕದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬವನ್ನ ಆಚರಿಸುವಂತಾಗಲಿ ಎಲ್ಲ ವಿಘ್ನಗಳನ್ನು ದೂರ ಮಾಡುವಂಥವನು ನೀನಾಗು ನೀನು ಎಲ್ಲರಿಗಿಂತ ಬೇರೆಯಾಗಿರುವಂತಹ ರೂಪವನ್ನು ಪಡೆದುಕೊಂಡಿರುವೆ ಅಂತ ಹೇಳಿ ಶಿವನು ಅನುಗ್ರಹಿಸುತ್ತಾನೆ ಅಂದಿನಿಂದ ಪುರಾಣ ಕಾಲದಿಂದ ಇಂದಿನ ಕಲಿಯುಗದ ಅಂತ್ಯದವರೆಗೆ ಅಂದರೆ ಇಪ್ಪತ್ತೊಂದು ಶತಮಾನದ ಅಂತ್ಯದವರೆಗೂ ಕೂಡ ನಾವು ಗಣೇಶ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತೇವೆ ಅದೇ ದಿನ ಗೌರಿ ಹಬ್ಬ ಗೌರಿಯನ್ನು ಕೂಡ ನಾವು ಮನೆಗೆ ಕರೆದುಕೊಂಡು ಬರುತ್ತೇವೆ ಇದೆಲ್ಲ ಕೂಡ ಗಣೇಶ ಹಬ್ಬದ ವಿಶೇಷತೆಗಳು ಗಣೇಶ ಹಬ್ಬನ ಹಬ್ಬ ಆಗುವ ಆದ ನಂತರ ಬರುವ ಮುಂದಿನ ಹಬ್ಬವೇ ದೀಪಾವ ದಸರಾ ಹಬ್ಬ ಆಗಿರುತ್ತದೆ ಈ ಒಂದು ದಸರಾ ಹಬ್ಬ ದಸರ ಅಂತಂದರೆ ಅದರಲ್ಲೇ ಇದೆ ದಸ ಅಂದರೆ ಒಂಬತ್ತು ಒಂಬತ್ತು ದಿನಗಳ ವಿಶೇಷ ವಾಗಿ ಆಚರಿಸುವಂಥ ಹಬ್ಬವೇ ದಸರಾ ಹಬ್ಬ ಅಥವಾ ನವರಾತ್ರಿ ನವರಾತ್ರಿ ನವ ಅಂದರೆ ಒಂಬತ್ತು ದಸ ಅಂದರೆ ಹತ್ತು ಈ ಒಂದು ಮಹಿಷಾಸುರ ಮರ್ದಿನಿ ಅಂತಂದರೆ ಮಹಿಷಾಸುರ ಎನ್ನುವ ಒಬ್ಬ ರಾಕ್ಷಸನನ್ನು ಚಾಮುಂಡೇಶ್ವರಿಯು ಮರ್ದನ ಮಾಡುವುದರಿಂದ ಈ ಒಂದು ಅಬ್ಬ ಹುಟ್ಟಿಕೊಂಡಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಈ ಒಂದು ನವರಾತ್ರಿಯಲ್ಲಿ ಕೂಡ ನವದುರ್ಗೆಯರು ಅಥವಾ ನವಮಾತೆಯರು ಶಕ್ತಿ ನವಶಕ್ತಿಯರಿಗೆ ವಿಶೇಷವಾದ ಶಕ್ತಿ ಇದೆ ಎಂದು ಹೇಳುತ್ತಾರೆ ಈ ಒಂದು ಟೈಮಿನಲ್ಲಿ ಸಮಯದಲ್ಲಿ ದೇವಿ ದೇವತೆಗಳ ವಿಶೇಷ ಪೂಜೆ ಮತ್ತು ಆರಾಧನೆಯಾಗುತ್ತದೆ ಪ್ರತಿಯೊಂದು ದಿನವೂ ಒಂದೊಂದು ರೀತಿಯಲ್ಲಿ ದೇವಿಯನ್ನು ಅಲಂಕಾರ ಮಾಡುತ್ತಾರೆ ದೇವರನ್ನು ಅಲಂಕಾರ ಮಾಡುತ್ತಾರೆ ಒಂದು ದಿನ ಲಕ್ಷ್ಮೀಯಾದರೆ ಒಂದು ದಿನ ಸರಸ್ವತಿ ಪಾರ್ವತಿ ಈ ರೀತಿ ಬೇರೆ ಬೇರೆ ರೂಪದಲ್ಲಿ ದೇವಿಯರ ಅಲಂಕಾರ ಮಾಡಿ ಸಂಭ್ರಮಿಸುತ್ತಾರೆ ಅದೇ ರೀತಿ ನವರಾತ್ರಿಯಲ್ಲೂ ಕೂಡ ದೇವಸ್ಥಾನಗಳಲ್ಲಿ ದೊಡ್ಡದಾಗಿ ವಿಗ್ರಹವನ್ನು ಇಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ ಅಲ್ಲದೇ ಅನೇಕ ಕಾರ್ಯಕ್ರಮಗಳು ಅನೇಕ ಮಕ್ಕಳಿಗೆ ಒಂದು ಸ್ಟೇಜನ್ನು ನೀಡುವುದರಿಂದ ಅವರಲ್ಲಿ ಇರುವಂತಹ ಪ್ರತಿಭೆ ಕೂಡ ಹೊರಗಡೆ ಬರುತ್ತದೆ ಎಂದು ಹೇಳ್ಬೌದು ಇದರ ಜೊತೆಯಲ್ಲಿ ನವರಾತ್ರಿ ಹಬ್ಬದಲ್ಲಿ ಮನೆ ಮನೆಗಳಲ್ಲಿ ಕೂಡ ಗೊಂಬೆಗಳನ್ನು ಕೂಡಿಸುವುದರ ಮೂಲಕ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ವಿಶೇಷ ಭಕ್ಷ್ಯ ಭೋಜನಗಳನ್ನು ಕೂಡ ಈ ಒಂದು ದಸರಾ ಹಬ್ಬದಲ್ಲಿ ಅಥವಾ ನವರಾತ್ರಿ ಹಬ್ಬಗಳಲ್ಲಿ ಆಚರಿಸಿ ಗೊಂಬೆಗಳಿಗೆ ಎಡೆಯನ್ನು ಇಡುತ್ತಾರೆ ಅಲ್ಲದೇ ಕನ್ಯೆಯರು ಅಂದರೆ ಮದುವೆಯಾಗದಿರುವ ಹುಡುಗಿಯರನ್ನ ಕರೆದುಕೊಂಡು ಬಂದು ಮನೆಗೆ ಅವರ ಕಾಲುಗಳನ್ನು ತೊಳೆದು ಅವರಿಗೆ ಪ್ರಸಾದಗಳನ್ನು ನೀಡುತ್ತಾರೆ ಭಕ್ಷ್ಯ ಭೋಜನಗಳನ್ನು ನೀಡುತ್ತಾರೆ ಗಿಫ್ಟುಗಳನ್ನು ಉಡುಗೊರೆಗಳನ್ನು ಕೂಡ ನೀಡುತ್ತಾರೆ ಈ ರೀತಿ ನವರಾತ್ರಿ ಹಬ್ಬದ ವಿಶೇಷ ಅಂತ ಹೇಳ್ಬೌದು ಮುಂದಿನ ಹಬ್ಬ ಅಂತಂದರೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಅಂತಂದರೆ ಹೆಸರೇ ಸೂಚಿಸುವಂತೆ ದೀಪ ಅಂದರೆ ಲೈಟ್ ಬೆಳಕು ದೀಪಾವಳಿ ಹಬ್ಬವನ್ನ ಬೆಳಕಿನ ಹಬ್ಬ ಎಂದು ಕೂಡ ಕರೀತಾರೆ ಈ ಒಂದು ಬೆಳಕು ಅಂದರೆ ಏನು ಅಂತಂದರೆ ನಾವು ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗುವ ಅನ್ನ ಸೂಚಿ ಸೂಚಿಸುವಂಥದ್ದೇ ದೀಪಾವಳಿ ಹಬ್ಬ ಜೊತೆಗೆ ನಾವು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಬೇಕು ಅಂತ ತಿಳಿಸುವಂಥದ್ದೇ ದೀಪಾವಳಿ ಹಬ್ಬ ಇದು ನರಕಾಸುರನನ್ನು ಭಸ್ಮ ಮಾಡಿರುವಂತಹ ಅಥವಾ ಅವನ ಒಂದು ಅಂತ್ಯವಾಗಿರುವಂತಹ ಸಂಕೇತವೇ ದೀಪಾವಳಿ ಹಬ್ಬ ಈ ಒಂದು ದೀಪಾವಳಿ ಹಬ್ಬದ ದಿಸ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಅಥವಾ ಗಂಡು ಮಕ್ಕಳು ಮನೆಯಲ್ಲಿದ್ದರೆ ಪಟಾಕಿಗಳನ್ನು ತೆಗೆದುಕೊಂಡು ಬಂದು ಹೊಡೆದು ಸಂಭ್ರಮಿಸುತ್ತಾರೆ ಮನೆ ಮನೆಯಲ್ಲಿಯೂ ಕೂಡ ಎಲ್ಲ ಮನೆಗಳಲ್ಲೂ ದೀಪಗಳನ್ನು ಹಚ್ಚಿಸಿ ಮನೆ ಮನೆಯನ್ನು ಬೆಳಕು ಮಾಡುತ್ತಾರೆ ಆದರೆ ನಾವು ವೈಜ್ಞಾನಿಕವಾಗಿ ಚಿಂತಿಸುವುದಾದರೆ ಪಟಾಕಿಗಳನ್ನು ಹೊಡೆಯುವುದು ಹಾನಿಕಾರಕವಾಗಿದೆ ಕೇವಲ ಹೊಡೆದವರಿಗಷ್ಟೇ ಅದು ತೊಂದರೆಯಲ್ಲ ಕೇಳಿಸಿಕೊಳ್ಳುವವರಿಗೂ ಅದು ಹಾನಿಯಾಗಬೌದು ಕಿವಿಗೆ ಪ್ರಾಬ್ಲ ತೊಂದರೆಯಾಗಬಹುದು ಆದ್ದರಿಂದ ಆದಷ್ಟು ಕೂಡ ಪಟಾಕಿಗಳನ್ನು ಹೊಡೆಯುವುದನ್ನ ನಿಲ್ಲಿಸಬೇಕು ಇದರ ಬದಲಾಗಿ ಮನೆಯ ಸುತ್ತಲೂ ದೀಪಗಳನ್ನು ಹಚ್ಚಿ ಪ್ರಕಾಶಿಸುವುದನ್ನು ನಾವು ಕಲಿಯಬೇಕು ತುಳಸಿ ಗಿಡಗಳಿದ್ದರೆ ಅದರ ಮುಂದೆ ದೀಪವನ್ನು ಹಚ್ಚುವುದು ಇಡೀ ಕಾಂಪೌಂಡಿಗೆ ದೀಪವನ್ನು ಹಚ್ಚುವುದರಿಂದ ಹಬ್ಬದ ಮೆರುಗು ಹೆಚ್ಚಾಗುತ್ತದೆ ಈ ಒಂದು ದೀಪ ದೀಪಾವಳಿ ಹಬ್ಬದ ದಿಸ ಮುಖ್ಯವಾಗಿ ನಾವು ಎಣ್ಣೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ದೇವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇವೆ ಮತ್ತಿಗೆ ಮತ್ತು ಇಷ್ಟವಾದ ಅಡುಗೆ ಭಕ್ಷ್ಯಗಳನ್ನು ಕೂಡ ನಾವು ಮಾಡುತ್ತೇವೆ ಉದಾಹರಣೆಗೆ ಒಬ್ಬಟ್ಟು ಹೋಳಿಗೆ ಪಾಯಸಗಳು ಹಪ್ಪಳ ಸಂಡಿಗೆ ಅನ್ನ ಒಬ್ಬಟ್ಟು ಸಾರು ಈ ರೀತಿ ಅನೇಕ ಐಟಮ್ಸ್ಗಳ್ನ ಕೂಡ ನಾವು ಮಾಡಿ ದೇವರಿಗೆ ಎಡೆಯನ್ನು ಇಟ್ಟು ಭಕ್ತಿಯಿಂದ ದೇವರಿಗೆ ಅರ್ಪಿಸಿ ನಂತರ ನಾವು ಸ್ವೀಕಾರ ಮಾಡ್ತೀವಿ ಈ ಒಂದು ದೀಪಾವಳಿಯ ಒಂದು ಮಹತ್ವ ಇನ್ನೊಂದು ಏನು ಅಂತಂದರೆ ನಮ್ಮೆಲ್ಲ ಕಷ್ಟಗಳು ಏನಿದೆ ಅದೆಲ್ಲ ಕೂಡ ಈ ದೀಪಾವಳಿ ಹಬ್ಬದಿಂದ ಕಡೆಯಾಗುತ್ತೆ ಮರೆಯಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ದೀಪಾವಳಿ ಹಬ್ಬವನ್ನ ಸಡಗರ ಸಂತೋಷದಿಂದ ಆಚರಿಸಬೇಕು ಆದರೆ ಯಾವುದೇ ಪಟಾಕಿಗಳನ್ನು ಹೊಡಿಯುವುದರ ಮೂಲಕ ಹಾನಿಯನ್ನ ಮಾಡಿಕೊಳ್ಳಬಾರದು